ನನ್ನ ಮೊದಲನೇ ಪ್ರಾಡಕ್ಟ್ ಬಂದು ಉಂಗುರ ಉಂಗುರ ನನಗೆ ತುಂಬ ಪ್ರಿಯವಾದದ್ದಾಗಿದೆ ನನಗೆ ತುಂಬ ಇಷ್ಟವಾದ ಒಂದು ಒಂದು ಉಡುಗೊರೆಯಾಗಿದೆ ಉಂಗುರವು ಪ್ರತಿಯೊಂದು ಯಾವುದೇ ಒಂದು ಸಮಾರಂಭಗಳಲ್ಲಿ ಅದು ಒಂದು ಸಂಬಂಧಗಳನ್ನು ಗಟ್ಟಿಮಾಡುವಂತಹ ಪ್ರಾಡಕ್ಟ್ ಆಗಿದೆ ಉಂಗುರದಿಂದ ಎಷ್ಟು ಬೆರಳುಗಳು ಸುಂದರವಾಗಿ ಕಾಣುತ್ತದೆ ಉಂಗುರವನ್ನು ನಾವು ಬಳಸಿದಾಗ ಕೈಗಳಿಗೆ ತುಂಬ ಸುಂದರವಾಗಿ ಕಾಣುತ್ತದೆ ಹಾಗೆ ಎಷ್ಟು ಸಂಬಂಧಗಳನ್ನು ಉಂಗುರಗಳಿಂದ ಗಟ್ಟಿಯಾಗುತ್ತದೆ ಎಷ್ಟೋ ಸಮಾರಂಭಗಳಲ್ಲಿ ಹಾಗೂ ಎಷ್ಟೋ ಸ್ನೇಹಿತರಿಗಾಗಲಿ ಹಾಗೆ ಸಂಬಂಧಿಕರಿಗಾಗಲಿ ಅದನ್ನು ನಾವು ಉಡುಗೊರೆಯ ಮುಖಾಂತರ ಉಂಗುರಗಳನ್ನು ನೀಡಬಹುದು ಉಂಗುರದಿಂದ ತುಂಬ ಉಪಯೋಗಗಳಿವೆ ಎಂದು ಹೇಳಲು ಇಚ್ಛಿಸುತ್ತೇನೆ ಯಾವುದೇ ಒಂದು ಉಂಗುರವು ನನಗೆ ಉಂಗುರ ತುಂಬ ಪ್ರಿಯವಾಗಿದೆ ನಾನು ತುಂಬ ಇಷ್ಟಪಡುವ ಒಂದು ವಸ್ತುವಾಗಿದೆ ಉಂಗುರವನ್ನು ನಾವು ಬಳಸಿದಾಗ ಏನೋ ಒಂದು ತರಹದ ಪಾಸಿಟಿವ್ ಎನರ್ಜಿ ಬರುವಂತಾಗುತ್ತದೆ ಉಂಗರ ಉಂಗುರ ನನ್ನ ಎಲ್ಲ ಸ್ನೇಹಿತರಿಗಾಗಲಿ ನನ್ನ ಬಂಧುಗಳಿಗಾಗಲಿ ನಾನು ಉಂಗುರವನ್ನು ಉಡುಗೊರೆಯಾಗಿ ಕೊಡಲು ಇಚ್ಛಿಸುತ್ತೇನೆ ಆದ್ದರಿಂದ ನಾನು ಈ ಉಂಗುರವನ್ನು ತುಂಬ ಇಷ್ಟಪಡುತ್ತೇನೆ ಎಂದು ಹೇಳಲು ಇಚ್ಛಿಸುತ್ತೇನೆ